ಪ್ರವಾಸಿಗರಿಗೆ ಹೋಮ್ ಸ್ಟೇ ಸೌಲಭ್ಯವನ್ನ ಒದಗಿಸುವ ಅಕ್ಕಪಕ್ಕದ ಮನೆಗಳ ಜೊತೆ ಎಲ್ಲಾ ರೀತಿಯ ಬೀಚ್ ಹೋಮ್ ಸ್ಟೇಗಳು ಸಹ ಇದ್ದು ಆಮೇಲೆ ಧರ್ಮಶಾಲೆ ಸಮುದಾಯ ಅತ್ಯುತ್ತಾಲಯ ಇವೆಲ್ಲಗಳು ಇದೆ ಉತ್ರ ಕನ್ನಡದಲ್ಲಿ ಗೋಕರ್ಣ ಹೊನ್ನಾವರ ಮುರುಡೇಶ್ವರ ಆಮೇಲೆ ಶಿರ್ಸಿ ಇ ಎಲ್ಲಾ ಟೂರಿಸಮ್ ಸ್ಪಾಟ್ಗಳ ಜಾಸ್ತಿ ಇರೋದರಿಂದ ಪ್ರವಾಸಿಗರ ಸಂಖ್ಯೆ ತುಂಬಾನೇ ಜಾಸ್ತಿ ಇದೆ ಬಸ್ಸಿನ ಮೂಲಕ ಆಗ್ಬೋದ ಅಥ್ವಾ ಟ್ರೈನ್ ಮೂಲಕ ಆಗ್ಬೋದು ನಮ್ಮ ಉತ್ರ ಕನ್ನಡ ಮತ್ತು ಕುಮ್ಟಕ್ಕೆ ಭೇಟಿ ನೀಡುವಂಥ ಪ್ರವಾಸಿಗರ ಸಂಖ್ಯೆ ಏನಿದೆ ತುಂಬಾ ಜಾಸ್ತಿ ಇದೆ ಕೆಲವೊಮ್ಮೆ ತಾವು ಗೋಕರ್ಣದಲ್ಲಿ ಬಂದಿಳ್ದು ನಂತ ಯಾಣಕ್ಕೆ ಹೋಗಿ ಯಾಣದಿಂದ ವಿಭೂತಿ ಫಾಲ್ಸನ್ನ ನೋಡಿ ಪ್ರತಿಯೊಂದು ಕಡೆಗೆ ತಿರ್ಗಾಡಲಿಕ್ಕೆ ಏನಾಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಈ ಮೂರೂ ಪ್ರದೇಶಗಳಲ್ಲು ಸಹ ಹೋಮ್ ಸ್ಟೇಗಳು ಕಂಡುಬರ್ತವೆ ಇನ್ನೂ ಬೀಚ್ ಅಂತ ಬಂದರೆ ನಿರ್ವಣ ಬೀಚ್ ಹೋಮ್ ಸ್ಟೇ ಅಂತ ಇದೆ ನಂತರ ಸಿಲ್ವರ್ ಸ್ಯಾಂಡ್ ಬೀಚ್ ಹೋಮ್ ಸ್ಟೇ ಅಂತ ಇದೆ ಗೋವ ನಮಸ್ತೆ ಗೋಕರ್ಣ ಇದೆಲ್ಲ ತುಂಬಾನೆ ಇದೆ ಪ್ರತಿಯೊಂದು ಹೋಮ್ ಸ್ಟೇಗಳ ಎವ್ರೆ ಸರಾಸರಿಯನ್ನ ನೋಡೋದಾದರೆ ಒಂದು ಸಾವಿರ ಒಂದುವರೆ ಸಾವಿರದ ವರೆಗೆ ಪ್ರತಿಯ ಪ್ರತಿ ವ್ಯಕ್ತಿಯ ಮೇಲೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ತಗೊಳ್ತಾರೆ ಇನ್ನೂ ಮುರುಡೇಶ್ವರ ಅಂತ ಮುರುಡೇಶ್ವರ ಗೋಕರ್ಣ ಈ ರೀತಿಯ ಕಿಕ್ಕಿರಿದು ಜನ ಸೇರುವಂಥ ಪ್ರದೇಶದಲ್ಲಿ ಎರಡು ಸಾವಿರ ಅಥ್ವ ಒಂದು ಸಾವಿರದ ಒಂಬೈನೂರು ಈ ರೀತಿಯಾಗಿ ಸರಾಸರಿ ಮೊತ್ತ ಇದ್ದೇ ಇರ್ತದೆ ಪ್ರತಿಯೊಂದು ಪ್ರದೇಶದಲ್ಲೂ ಸಹ ಬೇರೆ ಬೇರೆ ರೀತಿಯ ಹೋಮ್ ಸ್ಟೇಗಳು ಕಂಡುಬರ್ತದೆ ಕೆಲವೊಂದು ಬೀಚ್ನ ತುದಿಯಲ್ಲಿ ಕಂಡುಬಂದರೆ ಕೆಲವೊಂದು ಸಮಾಜ ಕಾಡಿನ ಮಧ್ಯದಲ್ಲಿ ಕಂಡುಬರ್ತದೆ ಕಾಡಿನ ಮಧ್ಯದಲ್ಲಿ ಕಂಡುಬರುವಂಥ ಬೀಚ್ ಸ್ಟೇಗಳಿದೆ ಅದು ಸ್ವಲ್ಪ ವೆಚ್ಚದಾಯಕವಾಗಿದ್ದು ಬೀಚ್ಗಳಲ್ಲಿ ಕಂಡುಬರುವ ಏನು ಏ ಹೋಮ್ ಸ್ಟೇಗಳಿವೆ ಅವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗ್ತವೆ ಯಾಕಂದರೆ ಬೀಚ್ನ ತುದಿಯಲ್ಲಿ ಒಂದು ಎರಡು ಅನ್ನೋದ್ಕಿಂತ ಹತ್ತು ಹದಿನೈದು ಹೋಮ್ ಸ್ಟೇಗಳು ಕಂಡು ಬರ್ತಾಯಿದೆ ಹಾಗಾಗಿ ಅವುಗಳಲ್ಲಿ ಕಾಂಪಿಟೀಶನ್ ಉಂಟಾಗುದರಿಂದ ಕೆಲವು ಕಡಿಮೆ ವೆಚ್ಚದಾಯಕದಲ್ಲಿ ಹೋಮ್ ಸ್ಟೇಗಳು ಕಂಡು ಬರ್ತವೆ ಹಾಗೆ ವೆಚ್ಚ ಯಾತ್ರಿಗಳ ಸ್ಥಳದಲ್ಲಿ ಯಾತ್ರಿಗಳಗ ಯಾವುದೇ ರೀತಿಯ ತೊಂದರೆ ಆಗ್ಬಾರದು ಅಂತ ಕೆಲವೊಂದು ಆಶ್ರಯಗಳು ಮತ್ತು ಕೆಲವೊಂದು ಸಮುದಾಯದಲ್ಲಿ ಅತಿಥಿ ನಿಲಯಗಳು ಸಹ ಕಂಡುಬರುತ್ತದೆ ಅಲ್ಲಿ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಟೂರಿಸಮ್ ಪ್ಲೇಸ್ಗೆ ತಕ್ಕಂತೆ ಆಸ ಆಸನವನ್ನ ಆಶ್ರಯವನ್ನ ನೀಡ್ಲಾಗ್ತದೆ ಹೀಗೆ ಪ್ರತಿಯೊಂದು ಬೇರೆ ಬೇರೆ ರೀತಿಯ ಟೂರಿಸಮ್ ಸ್ಪಾಟ್ಗೆ ಹೊಗ್ತಾ ಇದ್ದಂತೆ ಪ್ರೈಸ್ಗಳ ಜಾಸ್ತಿ ಆಗುದರ ಜೊತೆ ಕಿಲೋಮೀಟ್ರ್ ಕಿಲೋಮೀಟ್ರ್ ವೈಸಲ್ಲು ಆಶ್ರಯ ಆಶ್ರಯಗಳ ಮತ್ತು ಇನ್ನು ಹೋಮ್ ಸ್ಟೇಗಳು ಕಂಡು ಬರುತ್ತದೆ ಅದೇ ರೀತಿ ಉತ್ತರ ಕನ್ನಡದಲ್ಲಿ ಫೇಮಸ್ ಆಗಿರುವಂತಹ ಫೇಮಸ್ ಆಗಿರುವಂತಹ ಬೇರೆ ಬೇರೆ ರೀತಿಯ ತಿಂಡಿ ತಿನಸುಗಳು ಸಹ ನಿಮಗ ಅಲ್ಲಿ ದೊರಕ್ತವೆ ತ ತಿಂಡಿ ತಿನಸುಗಳು ಉತ್ತರ ಕನ್ನಡದಲ್ಲಿ ಫೇಮಸ್ ಆಗಿರವಂಥದ್ ಅಂದರೆ ಮೀನು ಸಾರು ಆಗಿರ್ಬೋದು ಅಥ್ವ ಬೇಳೆ ಸಾರು ಆಗಿರ್ಬೋದು ಆಮೇಲೆ ಬೊಂಡಾಸ್ ಫ್ರೈ ಚಪಾತಿ ಇದೆ ರೀತಿ ಹಲವಾರು ರೀತಿಯ ತಿಂಡಿ ತಿನಸುಗಳೇನಿದೆ ಅವು ಬೇರೆ ಬೇರೆ ರೀತಿಯ ಹೋಮ್ ಸ್ಟೇಗಳಲ್ಲಿ ಬೇರೆ ಬೇರೆ ಸ್ಟೈಲ್ಗಳಲ್ಲಿ ತುಂಬಾ ಚೆನ್ನಾಗೆ ಸಿಗ್ತಾಯಿದೆ ಅದು ಅಲ್ಲದೇ ನೋಡೋದಾದರೆ ಹೊಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳೇನಿವೆ ಅದು ತುಂಬಾನೆ ಜಾಸ್ತಿ ಇದೆ ಬೇರೆ ಬೇರೆ ಖಾದ್ಯಗಳು ಕರಾವಳಿ ತಿಂಡಿ ತಿನಿಸುಗಳು ಹಾಗೇ ಉತ್ತರ ಭಾರತದ್ದಾಗಲಿ ದಕ್ಷಿಣ ಭಾರತ್ದ್ದಾಗ್ಲಿ ಯಾವುದೇ ರೀತಿಯ ತಿಂಡಿ ತಿನಿಸುಗಳು ಸಹಿತ ಪ್ರಯಾಣಿಕರಿಗೆ ಈಸಿಯಾಗ ಸುಲಭವಾಗ್ ದೊರ್ಕ್ತದೆ ಯಾವುದೇ ರೀತಿಯ ಕಷ್ಟ ತಾಪತ್ರಯಗಳು ಕರಾವಳಿ ಭಾಗ್ದಲ್ಲಿ ಕಂಡುಬರುವುದಿಲ್ಲ ಯಾವುದೇ ಆಗಿರ್ಬೋದು ಅದು ಉಳಿಯೋಕಾಗಲಿ ಅಥ್ವ ಅದು ತಿರ್ಗಾಡ್ಲಿಕ್ಕಾಗಲಿ ಯಾ ಅಥ್ವಾ ಸ್ ಜನರ ಸಹಕಾರ ಸಹಿತ ಅಷ್ಟೇ ಇದೆ ಯಾವ್ದಾದರು ರೂಟ್ಗೆ ಎಲ್ಲೆಲ್ಲ ಹೋಗಬೇಕು ಅಂದರೆ ಯಾರ ಹತ್ತಿರ ಆದರು ಕೇಳಿದರೆ ನಾವು ಅವ್ರ್ನ ನಾರ್ಮಲ್ಲಾಗಿ ರೂಟನ್ನ ತೋರ್ಸ್ತಾರೆ ಇದೇ ರೀತಿ ಹಾಗಾಗಿ ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಇಲ್ಲ ಇನ್ನು ಬಾಡಿಗೆ ಮನೆಯಂತ ಬರೋದ್ಕಿಂತ ಪ್ರತಿಯೊಂದು ಬೀಚ್ಗಳ ಹತ್ರದಲ್ಲೂ ಟೆಂಟ್ಗಳನ್ನ ಕೊಡ್ಲಾಗ್ತದೆ ಏಳುನೂರು ರೂಪಾಯಿ ಎಂಟ್ನೂರು ರೂಪಾಯಿ ಈ ಥರ ಏನಿದೆ ಅದೆಲ್ಲ ಟೆಂಟ್ಗಳನ್ನ ಒದಗಿಸ್ಲಾಗ್ತದೆ ಆ ಟೆಂಟ್ಗಳು ಬಾ ರೆಸ್ಟೋರೆಂಟ್ಗಿಂತ ಕಡಿಮೆ ಚೀಪ್ ಚೀಪರ್ ವ್ಯಾಲ್ಯು ಅಲ್ಲಿ ಸಿಗ್ತದೆ ಅಂದರೆ ರೆಸ್ಟೋರೆಂಟಲ್ಲಿ ಒಂದುವರೆ ಸಾವಿರ ಅಂತ ಹೇಳದ್ರೆ ಟೆಂಟ್ಗಳಲ್ಲಿ ಕೇವಲ ಎಂಟ್ನೂರು ರೂಪಾಯಲ್ಲಿ ಉಳ್ಕೊಂಡು ನಂತರ ಮಾರನೆ ದಿನ ಬೇರೆ ಕಡೆ ಟ್ರಾವೆಲನ್ನ ಮಾಡ್ಬೋದು ಬಟ್ಟು ಟ್ರಾವೆಲ್ಲೂ ಹೋಮ್ಸ್ಟೇಗಳಲ್ಲಿ ಏನಿದೆ ಪ್ರತಿದಿನ ಸಂಜೆ ಮನೋರಂಜನ ಕಾರ್ಯಕ್ರಮ ಅನ್ನುವಂಥದ್ ಮಾಡ್ತಾರೆ ಬಾಲ್ ಫೈಯರ್ ಆಗಿರ್ಬೋದು ಅಥ್ವ ಯಾವ್ದಾದರು ಗಿಟಾರ್ ಪ್ಲೇಯಿಸ್ಟ್ ಆಗ್ಬೋದು ಪ್ರತಿಯೊಂದು ರೀತಿಯ ಹೋಮ್ಸ್ಟೇಯಲ್ಲು ಸಹಿತ ಬೇರೆ ಬೇರೆ ರೀತಿಯ ಮನೋರಂಜನ ಕಾರ್ಯಕ್ರಮಗಳು ಸಂಜೆ ಆಗಿರ್ಬೋದು ಅಥ್ವ ಬೆಳಗ್ಗೆ ಆಗಿನು ಇರ್ಬೋದು ನೆಡಿತಾನೆ ಇರ್ತದೆ ಬೀಚ್ ವಾಲಿಬಾಲ್ ಆಗಿರಲಿ ಬೀಚ್ ರೈಡಿಂಗ್ ಹಾರ್ಸ್ ರೈಡಿಂಗ್ ಆಗಿರಲಿ ಇದೇ ರೀತಿ ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳ ಸಹ ನಡಿತಾವೆ ಇದನನ್ನು ನೋಡಿ ಇನ್ನು ಕೆಲವಷ್ಟು ಹೋಮ್ ಸ್ಟೇಗಳು ಕೊಡಗುನಲ್ಲು ಸಹಿತ ನ ಹುಟ್ಕೊಂಡಿವೆ ಇನ್ನು ಬೀಚಲ್ಲಿ ನೋಡೋದಾದರೆ ಬೀಚಲ್ಲಿ ಇಂತಿಷ್ಟು ಹೋಮ್ ಸ್ಟೇಗಳ ಏನು ಹಾವ್ಳಿಗಳ ಹೆಚ್ಚಾಗ್ತಿದೆ ಅದರಿಂದ ಉಳಿಲಿಕ್ಕೆ ತುಂಬಾ ಒಳ್ಳೆಯದು ಇನ್ನು ನಂತರ ಹೊಟೆಲ್ಗಳಂತ ನೋಡುದಾದರೆ ಹೊಟೆಲ್ಗಳು ಸಹಿತ ಯಾವ್ದಾದರು ಫಂಕ್ಷನ್ ಆಗಲಿ ಅಥ್ವ ಬರ್ತಡೇ ಫಂಕ್ಷನ್ ಆಗಿರ್ಬೋದು ಅಥ್ವಾ ಹತ್ತಿರದವರ ಅತ ಹತ್ತಿರದವರ ಏನಾದರು